ನಮ್ಮ ಚಿತ್ರದುರ್ಗ ಮನರಂಜೆಗಳು ಮತ್ತು ಚಟುವಟಿಕೆಗಳು ನಾನು ಸಣ್ಣ ವಯಸ್ಸಿನಿಂದ ಆಟ ಆಡಿರೋದು ಕ್ರಿಕೆಟ್ ಆಡಿದ್ದೀನಿ ಸಣ್ಣ ವಯಸ್ಸಿಂದ ನನ್ನ ಫ್ರೆಂಡ್ನವ್ರ ಜೊತೆ ಎಲ್ಲ ನನ್ನ ಫ್ರೆಂಡ್ ಅವರೆಲ್ಲ ಅವಾಗೆಲ್ಲ ಆಟ ಆಡೋಕೇ ಬರ್ತಿರಲಿಲ್ಲ ಕ್ರಿಕೆಟ್ ಎಲ್ಲ ನಾವು ವಿಕೆಟ್ಟು ಇಟ್ಕಂತಿರ್ಲಿಲ್ಲ ಕಲ್ಗಳೆಲ್ಲ ಇಟ್ಟು ಜೋಡ್ಸ್ಕಂಡ್ ಆಟ ಆಡ್ತಿದ್ವಿ ಮತ್ತು ಬುಗುರಿ ಅಂತ ಆಟ ಆಡ್ತಿದ್ವಿ ಬುಗುರಿ ಅದರಲ್ಲಿ ನಾನು ಫಷ್ಟಿಗೆ ಅದೆಲ್ಲ ಹೆಂಗೆ ಆಡೋದು ಅಂತ ಎಲ್ಲ ಗೊತ್ತಿರ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಅವರಿಗೆಲ್ಲ ಆಡಕ್ಕೆ ಬರ್ತಿರಲಿಲ್ಲ ಆಮೇಲೆ ಆಮೇಲೆ ಆಮೇಲೆ ಆಮೇಲೆ ಎಲ್ಲ ಕಲಿತ್ವಿ ಆಮೇಲೆ ಆಟ ಆಡ್ತಾ ಆಟ ಆಡ್ತಾ ಎಲ್ಲ ಆಟ ಕಲೀತಾನೆ ಬಂದ್ವಿ ಆಮೇಲೆ ಸ್ಕೂಲಿಗೆ ಹೋಗಿದ್ದ ತಕ್ಷಣ ಕಬಡ್ಡಿ ಆಡ್ಸಕ್ಕೆ ಕಲ್ಸಿದ್ರು ಕಬಡ್ಡಿ ಆಡಬೇಕಾದ್ರೆ ಟೀಮ್ ಟೀಮ್ ನಮ್ಮ ಟೀಮೇ ಇರಲಿಲ್ಲ ಕ್ಲೀನಾಗಿ ಆಮೇಲೆ ಆಮೇಲೆ ಎಲ್ಲ ಚೆನ್ನಾಗಾಯ್ತು ಟೀಮ್ ಎಲ್ಲ ಚೆನ್ನಾಗಾಗಿ ಎಲ್ಲರ ಜೊತೆ ಆಟ ಆಡೋದೆಲ್ಲ ಕಲಿತ್ವಿ ಸ್ಟೇಡಿಯಮ್ಮಿಗೆಲ್ಲ ಬಂದು ಎಲ್ಲ ಆಟಾಡ್ತಿದ್ವಿ ಮತ್ತು ಕಬಡ್ಡಿ ಆಡಾದ ಮೇಲೆ ಈಜಲು ನಾವು ಆಡೋಕ್ಕೆ ಹೋಗ್ತಿದ್ವಿ ಈಜೆಲ್ಲ ಮಾಡ್ಕಂಡು ಇನ್ನು ಇಲ್ಲಿ ನಮ್ಮನೆ ಹತ್ತಿರ ಒಂದು ಕೆರೆ ಇತ್ತು ನಮಗೆ ಈಜೇ ಹೊಡಿಯಕ್ಕೆ ಬರ್ತಿರಲಿಲ್ಲ ಫಷ್ಟು ಆಮೇಲೆ ನಮ್ಮ ಫ್ರೆಂಡ್ ಅವರೆಲ್ಲ ಸಣ್ಣ ಸಣ್ಣವರೆಲ್ಲ ಹೋಗ್ತಿದ್ವಿ ನಮ್ಮ ಅಣ್ಣಾವ್ರು ಇದ್ದವರು ಬಾ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗವ್ರು ಈಜು ಹೊಡ್ಯೋಕ್ಕೆಲ್ಲ ಅವಾಗೆಲ್ಲ ಆಟ ಆಡಬೇಕಾದ್ರೆ ಈಜು ಹೊಡಿಬೇಕಾರೆ ಏಯ್ ಭಾರೀ ಹೆದರಿಕೆ ಆಗೋದು ಏಯ್ ಹೇಗಾಡೋದೋ ಏನೋ ಎಲ್ಲಾದ್ರು ಮುಳುಗೋದರೆ ಅಂತ ಎಲ್ಲ ಯೊಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆಮೇಲೆ ಇವಾಗ ಇವಾಗ ನಮ್ಮ ಫ್ರೆಂಡ್ ಅವ್ರ ಜೊತೆ ಎಲ್ಲ ಕ್ಲಬ್ಬಿಗೆ ಹೋಗೋದು ಡ್ಯಾನ್ಸ್ ಮಾಡೋದು ಅಲ್ಲಿ ಇಲ್ಲಿ ಸುತ್ತೊಡಿಯಕ್ಕೆ ಎಲ್ಲ ಹೋಗೋದು ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿದೀವಿ ಇವಾಗ ಇವಾಗ ಎಲ್ಲರ ಜೊತೆ ಎಲ್ಲರೂ ಬರ್ತಾರೆ ಹಳೆಯ ಫ್ರೆಂಡ್ಸ್ ಎಲ್ಲ ಇವಾಗ ಕ್ಲಬ್ಬಿಗೆಲ್ಲ ಹೋಬೇಕು ಅಂದರೆ ಕರೀತಾನೆ ಇರ್ತಾರೆ ಮತ್ತು